ಹಲೋ ಮ್ಯಾಮ್ ಮ್ಯಾರೇಜ್ ಬ್ರೋಕರಾ ಮ್ಯಾರೇಜ್ ಬ್ರೋಕರ್ ಅವರಾ ಓಕೆ ಮ್ಯಾಮ್ ಮ್ಯಾಮ್ ಇಲ್ಲಿ ಮ್ಯಾರೇಜು ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು ನಾವು ಒಂದು ಮ್ಯಾರೇಡ್ ಐತೆ ನಮ್ಮ ಸಿಸ್ಟರ್ದು ಮ್ಯಾಮ್ ಒಂದು ಮೂರು ದಿನ ಇಲ್ಲ ನಾಲ್ಕು ದಿನ ಮ್ಯಾಮ್

ಮ್ಯಾಮ್ ಅದು ಹಾಂ ಅದೆಲ್ಲ ಇರ್ಬೇಕು ಮ್ಯಾಮ್ ಅಲ್ಲಿ ನಮ್ಮ ಲಿಸ್ಟ್ಗಳು ಗೊತ್ತು ಹಾಂ ಮ್ಯಾಮ್ ಹಾಂ ಹಾಂ ಹಾಂ ಮ್ಯಾಮ್ ಎಸ್ ಮ್ಯಾಮ್ ಹಾಂ ಫೋರ್ ಡೇಸ್ ಇಲ್ಲಂದರೆ ಫೈವ್ ಡೇಸ್ ಆದರೆ ಆಗಲಿ ಆ ಥರ ಪ್ಲಾನ್ ಇದ್ದರೆ ದೊಡ್ಡ ಪ್ಲಾನ್ ಮ್ಯಾಮ್ ಅದ್ರ ಒಳಗಡೆ ಫ್ಲವರ್ ಡೆಕೋರೇಷನು ಅದು ಇದು ಮತ್ತೆ ಎಂಟರ್ಟೇನ್ಮೆಂಟ್ಸು ಬೇರೆಯವ್ರಿಗೆಲ್ಲ ಬಂದವ್ರಿಗೆ ಲಂಚು ಟಿಫಿನು ಎಲ್ಲ ಅದೆಲ್ಲ ಪ್ಲಾನ್ ಚಿಕ್ಕ ಪ್ಲಾನ್ ಮ್ಯಾಮ್ ಮ್ಯಾಮ್ ಗ್ರಾಂಡ್ ಆಗಿರೋದು ಬೇಡ ಹಾಂ ಮ್ಯಾಮ್ ಮೀಡಿಯಮ್ ಆಗಿರಲಿ ಮ್ಯಾಮ್ ಮೀಡಿಯಮ್ ಹಾಂ ಮ್ಯಾಮ್ ನೀವು ಸೆಲೆಕ್ಟ್ ಮಾಡಿ ಮ್ಯಾಮ್ ಅದು ಅದೆಲ್ಲ ಒಳ್ಳೆ ಒಳ್ಳೆ ಕೊ ಅದೇ ಕಾಂಬೋಲಿ ಬರಲಿ ಮ್ಯಾಮ್ ದೊಡ್ಡ ಕಾಂಬೋಲಿ

ಹ್ಞೂ ಮ್ಯಾಮ್ ಹಾಂ ಮ್ಯಾಮ್ ಆ ಥರನೂ ಒಂದು ಬೇಕು ಮ್ಯಾಮ್ ನಮಗೆ ಹಾಂ ಆ ಥರನೂ ಓಕೆ ಮ್ಯಾಮ್

ಹಾಂ ಈ ಫ್ಯಾಮ್ಲಿ ಈ ಕಡೆ ಫ್ಯಾಮಿಲಿ ಅವ್ರದ್ದು ಒಂದೇ ಕಡೆ ಬರಲಿ ಆ ಕಡೆ ಫ್ಯಾಮಿಲಿ ಅವ್ರದ್ದು ಒಂದೇ ಬರಲಿ ಮ್ಯಾಮ್ ಒಂದು ದೊಡ್ಡ ಫ್ಯಾಮ್ಲಿ ಒಂದೊಂದು ಕಲರ್ ಆಗಿರಲಿ ಮ್ಯಾಮ್ ಹಾಂ ಹಾಂ ಮ್ಯಾಮ್ ಆ ಥರ ಎಲ್ಲ

ಹಾಂ ಮ್ಯಾಮ್ ಆ ಥರ ಇರಲಿ ಹಾಂ ಆ ಥರನೇ ಇರಲಿ ಮ್ಯಾಮ್ ಮ್ಯಾಮ್ ಎಲ್ಲ ನೀವು ಸೆಲೆಕ್ಟ್ ಮಾಡಿಟ್ಟಿರ್ತೀರ ಅಲ್ವ ಮ್ಯಾಮ್ ಬೆಸ್ಟ್ ಒಂದು ರಿಸೆಪ್ಶನ್ಗೆ ಎಲ್ಲ ಹೋಗಿರ್ತೀರ ಅಲ್ವ ಆ ಥರ ಇರಲಿ ಮ್ಯಾಮ್ ಫೋಟೋಸ್ಗೆ ಫೋಟೋಶೂಟು ಅದ್ರ ಒಳಗಡೆನೇ ಕಾಂಬೋಲಿ ಇರಬೇಕಿಲ್ವ ಮ್ಯಾಮ್ ದೊಡ್ಡ ಕಾಂಬೋ ಇದ್ದರೆ ಅವರೇ ಫೋಟೋಶೂಟ್ ಎಲ್ಲ ಇರ್ಬೋದಿಲ್ವಾ ಮ್ಯಾಮ್ ಆ ಥರ ಮಾಡಿ ಅದು ಇರಲಿ ಮ್ಯಾಮ್ ಟೋಟಲ್ ಎಷ್ಟು ಆಗ್ಬೋದು ಮ್ಯಾಮ್ ಒನ್ ಲ್ಯಾಕಾ ಸರಿ ಮ್ಯಾಮ್